ಗ್ರಾಮೀಣ ಸಮುದಾಯಗಳಲ್ಲಿ ಆಟಗಳು ವಿಭಿನ್ನವಾಗಿರತಕ್ಕಂಥದ್ದು ಹಾಗು ಕೌಶಲ್ಯಭರಿತವಾಗಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ದೇಸಿ ಆಟಗಳನ್ನು ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತೇವೆ ದೇಸಿ ಆಟಗಳು ಯಾವುವು ಪಾ ಅಂತಂದರೆ ಕಬಡ್ಡಿ ಲಗೋರಿ ಕುಂಟೆಬಿಲ್ಲೆ ಕಣ್ಣಾಮುಚ್ಚಾಲೆ ಆಟ ಗೋಲಿ ಬುಗುರಿ ಆಟ ಚಿನ್ನಿ ದಾಂಡು ಕುಸ್ತಿ ಇಂಥವುಗಳನ್ನು ಪ್ರಧಾನವಾಗಿ ನಾವು ಕಾಣ್ತೇವೆ ಇದರ ಜೊತೆಗೆ ವಾಲಿಬಾಲ್ ಮತ್ತು ಖೋಖೋದಂತಹ ಆಟಗಳನ್ನು ಸಹ ಆಡ್ತಾಯಿದ್ದೇವೆ ಈ ರೀತಿ ಆಟಗಳನ್ನು ನಾವು ಆಡೋದರಿಂದ ಅನೇಕ ಕೌಶಲ್ಯಗಳನ್ನ ನಾವು ವೃದ್ಧಿ ಮಾಡ್ಕೊಬಹುದು ಆಟಗಾರರಿಗೆ ಮತ್ತು ನೋಡುಗರಿಗೆ ಮನೋರಂಜನೆ ದೊರೀತದೆ ಆಟಗಾರರ ದೈಹಿಕ ಬಲಾಢ್ಯತೆ ಮತ್ತು ದೈಹಿಕ ಕ್ಷಮತೆ ಹೆಚ್ಚಾಗತ್ತೆ ಮಾನಸಿಕ ದೃಢತೆಯನ್ನು ಹೊಂದುತ್ತಾರೆ ಈ ಆಟಗಳು ಏಕಾಗ್ರತೆಯನ್ನು ಬೆಳೆಸುತ್ತವೆ ಆಟಗಳಿಂದ ಕಣ್ಣಿನ ದೃಷ್ಠಿ ಕಣ್ಣಿನ ಚಲನೆ ಕಿವಿಯ ಶಬ್ದಗ್ರಹಣ ಶಕ್ತಿ ಉತ್ತಮವಾಗುತ್ತವೆ ಇವುಗಳ ಜೊತೆಗೆ ಅನೇಕ ಕೌಶಲ್ಯಗಳು ನಮಗೆ ಸಿಗ್ತವೆ ಜೊತೆಗೆ ಈ ಆಟಗಳನ್ನ ಹೇಗೆ ಆಡಬೇಕು ಅನ್ನತಕ್ಕಂಥ ನಿಯಮಗಳನ್ನು ತಿಳ್ಕೊಳ್ತೇವೆ ಆಟಗಳಲ್ಲಿ ಸಮಯದ ಹೊಂದಾಣಿಕೆ ಬರಬೇಕು ದೈಹಿಕ ಚಲನೆ ಬಹಳ ಮುಖ್ಯವಾಗತ್ತೆ ಕೈಕಾಲುಗಳ ಬಳಕೆ ಇವುಗಳನ್ನ ಬಳಸುವಾಗ ಬಹಳ ಚಾಕಚಕ್ಯತೆ ಯಿಂದ ಬಳಸಬೇಕಾಗತ್ತೆ ಇದು ಆಟಗಾರರ ಬುದ್ಧಿಮತ್ತೆಯನ್ನು ಹೆಚ್ಚಿಸತಕ್ಕಂಥದ್ದಾಗಿರುತ್ತದೆ ಒಟ್ಟಾರೆಯಾಗಿ ಈ ಕ್ರೀಡೆಗಳು ಗ್ರಾಮೀಣ ಭಾಗದ ಯುವ ಜನರು ಅಥ್ವಾ ಆಟಗಾರರಲ್ಲಿ ಅನೇಕ ಕೌಶಲ್ಯಗಳನ್ನು ವೃದ್ಧಿಸತಕ್ಕಂಥದ್ದನ್ನು ನಾವು ಕಾಣ್ತೇವೆ